ಹಾಂ ಹೇಳ್ರಿ ಹಾಂ ಒರ್ಸ್ಕೊತಿನ್ರಲ್ಲಾ ಒರ್ಸ್ಕೊತೀನಿ ರೀ ಹಾಂ ರೀ ಸ್ಟಾರ್ಟ್ ಮತ್ತು ಹಾಂ ಇದು ಊದ್ಕಡ್ಡಿ ತರಾಕೆ ಹೋಗೀನಿ ರೀ ಈ ಮಾಡ್ತನ್ರಲ್ಲಾ ಹಾಂ ಊದ್ಕಡ್ಡಿ ತೊಂಬತ್ತು ಹಾಂ ಇನ್ನು ಸೊಲ್ಪ ಐತೆ ರೀ ಒರ್ಸ್ಕೊಂಡು ರೀ ಊದ್ಕಡ್ಡಿ ತೊಂಬರಾಕೆ ಹೋಗ್ಯಾನ ರೀ ಅನ್ಸಾ ಇನ್ನೊಂದು ಸೊಲ್ಪ ಒರ್ಸ್ಕೊಂಡು ರೀ ಊದ್ಕಡ್ಡಿ ಹಚ್ಚಿ ಪೂಜೆ ಮಾಡ್ತೆ ಅದು ಹಚ್ತೇನ್ರಲ್ಲಾ

ಹಾಂ ಹಾಂ ಎಲ್ಲ ನೋಡಿ ಹಾಂ ನೋಡ್ತೇನೆ ತಗೋರಿ ಎಲ್ಲ ನೋಡ್ತೇನೆ ರೀ ಈಗ ಎಲ್ಲ ನೋಡ್ತೇನೆ ರೀ ಸ್ವಲ್ಪ ಊದ್ಕಡ್ಡಿ ತನಿ ಹಾಂ ಊದ್ಕಡ್ಡಿ ತರಾಕ ಊದ್ಕಡ್ಡಿ ತಗಂಡು ಹಚ್ಚಿ ಎಲ್ಲ ಮಾಡ್ತೇನೆ ಹಾಂ ಹಾಂ ಹಾಂ ಇನ್ನೊಂದು ಸ್ವಲ್ಪ ಇತ್ತು ಒರ್ಸ್ಕೊಂಡು ರೀ ಊದ್ಕಡ್ಡಿ ಹಚ್ಚೋಣ್